ಹಲೋ ತುಳಸಿ ರೆಸ್ಟೋರೆಂಟಿಂದ ಮಾತಾಡ್ತಾ ಇರೋದಾ ನಿಮ್ಮಲ್ಲಿ ದಿನೇಶ್ ಸ್ಟಾಫ್ ಇದ್ದಾರಲ್ಲ ಅವರೊಟ್ಟಿಗೆ ಮಾತಾಡ್ಬೋದಾ ನಾನು ಹಾಂ ತ್ಯಾಂಕ್ ಯು ನಮಸ್ತೆ ದಿನೇಶ್ ನಾನು ನಿನ್ನೆ ನಿಮಗೆ ಕರೆ ಮಾಡಿದ್ದೆನಲ್ಲಾ ಸಂಗೀತಾ ಅಂತ ಒಂದು ಸಮಾರಂಭಕ್ಕಾಗಿ ಫುಡ್ ಆರ್ಡರ್ ಮಾಡಲಿಕ್ಕಿದೆ ಅಂತ ಅದು ವಿಷಯ ಎಂಥ ಅಂದರೆ ನಾನು ಬೇರೆ ಕಡೆ ಹೋಗಬೇಕಾಗಿದೆ ಇವಾಗ ನನ್ನ ರಿಲೇಟಿವ್ ಒಬ್ಬರು ತೀರಿ ಹೋಗಿದ್ದಾರೆ ಹಾಗಾಗಿ ನಾನು ಫುಡ್ ಆರ್ಡರ್ ಮಾಡಿದ್ದೆನಲ್ಲಾ ಅದೆಲ್ಲ ಕ್ಯಾನ್ಸಲ್ ಮಾಡಬೇಕಂತ ಅಂದ್ಕೋತಿದ್ದೇನೆ ನೋಡಿ ಸ್ವಲ್ಪ ಆರ್ಡರನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೌದು ನಿಮಗೆ ಕಷ್ಟ ಆಗ್ತದೆ ನನಗೆ ಅರ್ಥ ಆಗುತ್ತೆ ಆದರೆ ಎಂಥ ಮಾಡೋದು ನಾನು ಹೋಗ್ಲೇ ಬೇಕು ಈಗ ಸಮಾರಂಭಕ್ಕಾಗಿ ಅಂತ ಮಾಡಿದ್ದು ಅದು ಸುಮ್ಮನೆ ಅದು ಕೂಡ ವೇಸ್ಟ್ ಆಗ್ತದೆ ಅಲ್ಲಾ ನೀವು ಅಮೌಂಟನ್ನು ವಾಪಾಸ್ಸು ಕೊಡಲೇ ಬೇಕಲ್ಲಾ ಮತ್ತೆ ನಾನು ನಿಮ್ಮ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದೀನಿ ಅಂದರೆ ನೀವು ಅಮೌಂಟ್ ವಾಪಾಸ್ಸು ಕೊಡ್ಲೇ ಬೇಕು ಹೌದಲ್ಲಾ ನೋಡಿ ಮಾಡಿ ಕೊಡಿ ನನಗೆ ಕಳೆದ ವರ್ಷ ನಿಮ್ಮಲ್ಲಿ ನಿಮ್ಮ ರೆಸ್ಟೋರೆಂಟಲ್ಲೆ ನನಗೆ ಬೆಸ್ಟ್ ಕಸ್ಟಮರ್ ಅಂತ ಅವಾರ್ಡ್ ಕೂಡ ಕೊಟ್ಟಿದ್ದೀರಿ ನಾನು ನಿಮಗೆ ತುಂಬ ಲಾಯಲ್ಲಾಗಿ ಬಂದಿದ್ದೇನೆ ಇಷ್ಟು ವರ್ಷಗಳಿಂದ ನಾನು ನಿಮ್ಮಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಆರ್ಡರ್ ಮಾಡೋದೆ ಇಲ್ಲ ನಿಮ್ಮಲ್ಲೇ ಯಾವಾಗ್ಲು ಬರ್ತೇನೆ ನಿಮ್ಮಲ್ಲಿ ತುಂಬ ಒಳ್ಳೆಯ ಫುಡ್ ಸಿಗ್ತದೆ ಸರ್ವಿಸ್ ಚೆನ್ನಾಗಿ ಇರುತ್ತೆ ಅಂತ ನಾನು ನಿಮ್ಮಲ್ಲೇ ಬರ್ತೇನೆ ನೋಡಿ ಮಾಡಿ ಕೊಡಿ ಅಲ್ಲ ಹೌದು ಬಟ್ ಎಂಥ ಮಾಡೋದು ನಾನು ಇವಾಗ ಇಲ್ಲಿ ಕೂಡ ಸಮಾರಂಭ ನಡಿಸ್ಲಿಕ್ಕೆ ಆಗ್ತದಾ ಅಲ್ಲಿ ಮನೆಯಲ್ಲಿ ತಿರೋಗಿದ್ದಾರೆ ಅಲ್ಲಾ ನಾ ಅಲ್ಲಿಗೆ ಹೋಗ್ಲೆ ಬೇಕಾಗ್ತದೆ ಸೊ ನೋಡಿ ನೀವು ಸ್ವಲ್ಪ ಆರ್ಡರನ್ನ ಕ್ಯಾನ್ಸಲ್ ಮಾಡಕ್ ಆಗುತ್ತಾ ಅಂತ ನಾನು ನಿಮಗೆ ಲಿಸ್ಟ್ ಕೊಡ್ತೇನೆ ಏನೇನು ಆರ್ಡರ್ ಮಾಡಿದ್ದೆ ಅಂತ ಓ ಹೌದಾ ನೀವು ಪೂರ ಅಮೌಂಟ್ ವಾಪಾಸ್ಸು ಹಾಕ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಅರ್ಧ ಆದ್ರೂ ವಾಪಾಸ್ಸು ಹಾಕಿ ನನಗೆ ಓಕೆ ನಾನು ನಿಮಗೆ ಆಮೇಲೆ ಕಳಿಸ್ತೇನೆ ಡೇಟಾ ಎಂಥ ಬೇಕಂತ ಹೇಳ್ಬಿಟ್ ನಿಮಗೆ ಫೋನ್ ನಂಬರ್ ಆಗಲಿ ಅಥವಾ ಅಡ್ರೆಸ್ಸ್ ಆಗಲಿ ನಿಮಗೆ ಕಳಿಸ್ತೇನೆ ನೀವು ಇವಾಗ ಸದ್ಯಕ್ಕೆ ನಾನು ನಿಮಗೆ ಏನೇನು ಆರ್ಡರ್ ಮಾಡಿದ್ದೆ ಅಂತ ಒಮ್ಮೆ ಹೇಳ್ತೆನೆ ನೋಟ್ ಮಾಡಿಕೊಳ್ಳಿ ಆಯಿತಾ ಚಿತ್ರಾನ್ನ ಇಡ್ಲಿ ವಡೆ ಬಿಸಿಬೇಳೆ ಬಾತ್ ಚಪಾತಿ ದಾಲ್ ಐಸ್ ಕ್ರೀಮ್ ಗೋಬಿ ಮಂಚೂರಿ ಇದೆಲ್ಲವು ನಾನು ನಿಮಗೆ ಒಂದು ಒನ್ ಟ್ವೆಂಟಿ ಮೆಂಬರ್ಸಿಗೆ ಆಗುವಷ್ಟು ನೂರ ಇಪ್ಪತ್ತು ಜನಕ್ಕೆ ಆಗುವಷ್ಟು ಹೇಳಿದ್ದೆ ನೋಡಿ ನನಗೆ ಸ್ವಲ್ಪ ಆರ್ಡರನ್ನ ಕ್ಯಾನ್ಸಲ್ ಮಾಡಿ ಆಯಿತಾ ನಾನು ಇದಕ್ಕೆ ತುಂಬ ಕ್ಷಮೆ ಕೇಳ್ತೇನೆ ಇದು ನನ್ನ ಕಡೆಯಿಂದ ಆಗಿದ್ದಂತ ತಪ್ಪು ಮತ್ತೆ ಇನ್ನೊಮ್ಮೆ ಹೀಗೆ ಆಗೋದಿಲ್ಲ ಆಯಿತಾ ಏನೋ ಹಿಂಗೆ ಆಗೋಯಿತು ನೆಕ್ಸ್ಟ್ ಟೈಮ್ ಹಿಂಗ್ ಆಗದೆ ಇರೋ ಥರ ನಾನು ನೋಡಿಕೊಳ್ತೇನೆ ನೀವು ಆದಷ್ಟು ನನಗೆ ಪೂರ್ತಿ ಅಮೌಂಟನ್ನು ವಾಪಾಸ್ಸು ಹಾಕಲಿಕ್ಕೆ ಟ್ರೈ ಮಾಡಿ ಆಯಿತಾ ನನಗ್ ಗೊತ್ತಾಗುತ್ತೆ ನಿಮ್ಮಲ್ಲಿ ಇದು ನೀವು ಮಾಡೋದಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ ಮಾಡೋದು ಅಂತ ಬಟ್ ನೋಡಿ ಮಾಡಿ ಕೊಡಿ ನಾನು ನಿಮಗೆ ತುಂಬ ನ್ಯಾಯವಾಗಿದ್ದೇನೆ ಮುಂಚೆಯಿಂದಲು ನಿಮ್ಮಲ್ಲೇ ನಾನು ಆರ್ಡರ್ ಮಾಡ್ತೀನಿ ನಾನು ಬೇರೆ ಎಲ್ಲೂ ಸಹ ಹೋಗುದಿಲ್ಲ ಮಂಗಳೂರಿನಲ್ಲಿ ತುಂಬ ಕಡೆ ನಮಗೆ ಸಿಗ್ತದೆ ಅಲ್ಲಾ ರೆಸ್ಟೋರೆಂಟ್ ನಾನು ನಿಮ್ಮಲ್ಲೇ ಆರ್ಡರ್ ಮಾಡ್ತೀನಿ ಯಾವಾಗ್ಲು ಬಂದು ಬಂದು ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನೋಡಿ ಮಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು